ಹಾಂ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮಾಲಿಕ್ರು ಏನು ರೀ ಹಾಂ ನಮ್ಗೆ ಐಸ್ ಕ್ರೀಮ ಬೇಕಾಗಿತ್ತು ರೀ ಒಂದು ನೂರೈವತ್ತು ಐಸ್ ಕ್ರೀಮ್ ಬೇಕಾಗಿತ್ತು ಫಂಕ್ಷನ್ ಫಂಕ್ಷನ್ ಇದು ರೀ ಮಾತಾಡಿ ಆಯಿತಾ ಹಾಂ ಬೇಕಾಗಿತ್ತೋ ಯಾವ ಯಾವ ಟೈಪ್ ಅದಾವು ಹೇಳಿರಿ ನಿಮ್ಮ ಕಡೆ ಐಸ್ ಕ್ರೀಮ್ ಹ್ಞೂ ರೀ ಚಾಕ್ಲೆಟ್ ಐಸ್ ಕ್ರೀಮ್ ಹಾಂ ಹೇಳಿರಿ ಹ್ಞೂ ಹ್ಞೂ ಹಾಂ ಹ್ಞೂ ಹಾಂ ಒಂದು ಏಳು ಎಂಟು ಐಟಮ್ಸ್ ಬೇಕು ರೀ ಯಾವು ಅದಾ ನಿಮ್ಮ ಕಡೆ ಕೊಕೊ ಕೋಲಾ ಐಸು ಅವನ್ನೆಲ್ಲ ಕೊಡಿರಿ ನೀವು ಫ್ಯಾಕೇಜ್ ಮಾಡಿ ಕೊಟ್ಟು ಹಾಂ ಏನಾಗಿತ್ತು ರೀ ರೇಟ ಅದು ನೂರೈವತ್ತಕ್ಕೆ ಹಾಂ ಆಯಿತು ರೀ ದುಡ್ಡು ಇದೆಯೋ ಇಲ್ಲ ಅಂತ ನಿಮ್ಮ ನಾವು ಬಂದು ಹೋಗಿದ್ದು ಕಣ್ರೀ ಹಾಂ ಆಯ್ತು ಬರ್ರಿ ನಮ್ಮ ಬಾಯ್ ಕಳ್ಸ್ತೀನಿ ಹುಡುಗ ಬರ್ತಾನೆ ಕೊಟ್ಟು ಕಳಿಸಿ ಐಸ್ ಕ್ರೀಮ್ ಹೋದ್ರೆ ನಾವು ಆ ನಂತರ ಪೇಯ್ಡ್ ಮಾಡ್ತೀನಿ ನಿಮ್ಗೆ ರೊಕ್ಕ ದುಡ್ರಿ

ಹಾಂ ಮತ್ತು ಇದು ಇದನ್ನ ಕಳ್ಸಿ ರೀ ಕೇಕ್ ಇದ್ದಾನೆ ರೀ ಬರ್ತಡೇ ಕೇಕ್ ಏನಾದ್ರು ಇದೆಯಾ ಹಾಂ ಕೇಕ್ ಕೇಕ್ ಇದ್ರೆ ಅದೊಂದು ಎರ್ಡು ಕೆ ಜಿ ಕೇಕ ಇದನ್ನ ಮಾಡ್ರಿ ಬರ್ತಡೇ ಕೇಕು ಹ್ಞೂ ಐಸ್ ಕ್ರೀಮು ವ್ಯ ಸು ಇದೆಲ್ಲ ನಿಮ್ಮ ಕಡೆ ಇ ಸಿ ಪಿ ಏನೈತಿ ಮತ್ತು ನೀವು ಹಳ್ ಇದು ಮಾಡಿರಿ ನಿಮಗೆ ನಾವು ಹೇಳ್ತೀವಿ ಏನು ಬೇಕಾದವ ಐಸ್ ಕ್ರೀಮ್ ಅಂತು ಒಳ್ಳೆ ಚೆನ್ನಾಗಿರುವಂಥ ಕಪ್ ಕೇಕು ಅವನ್ನೆಲ್ಲ ಹೇಳ್ತೀನಿ ತಗೊಳ್ಳಿ ಹ್ಞೂ ಆಯ್ತು ಬರ್ರಿ ಮತ್ತು ಹಾಂ ವೆನಿಲ್ಲಾ ಐಸ್ ಕ್ರೀಮ್